ನಮ್ಮ ಜಿಲ್ಲೆಯಲ್ಲಿ ನಮ್ಮ ಊರಿನಲ್ಲಿ ನಮ್ಮ ಊರಿನಲ್ಲಿ ಮಳೆ ಏನು ಇಲ್ಲ ಮಳೆ ಇಲ್ಲಪ್ಪ ಅಂತಂದರೆ ರೈತ್ರಿಗೆ ಭಾರಿ ಜೀವನ ಕಷ್ಟ ಯಾಕಂದರೆ ಒಬ್ಬ ರೈತ ತನ್ನ ಹೊಲ ಮನೆ ಗದ್ದೆ ಮೇಲೆ ನಿಂತಿರ್ತಾನೆ ಯಾಕಂದರೆ ಅದು ಬೆಳೆ ತೆಗೆದುಕೊಳ್ಳಿ ತೆಗೆದುಕೊಳ್ಳಿ ಇಲ್ಲ ಅಂತಂದರೆ ಈಗ ಮಕ್ಕಳು ಕುಟುಂಬ ಹೆಂಡ್ತಿ ಅಂತ ಕಟ್ಕ್ಯಂಡಿರ್ತಾರೆ ಅವ್ರ ಜೀವನ ಹೇಗಪ್ಪಾ ನಡೆಸ್ಬೇಕು ಚಿಕ್ಕಮಕ್ಳು ಇರ್ತಾರೆ ಅವ್ರ ಎಜುಕೇಶನ್ ಹೇಗೆ ಅವ್ರ ಸ್ಕೂಲ್ ಹೇಗೆ ಅವ್ರ ಜೀವನನೇ ಕ ಭಾಳ ತುಂಬ ಕಷ್ಟ ಆಗಿ ಹೋಗ್ಬಿಡ್ತತೆ ಅದರಿಂದ ಆಗ ನಾವು ದೇವ್ರಿಗೆ ಮತ್ತೆ ಪ್ರಾರ್ಥನೆ ಮಾಡ್ತೀವಿ ದೇವರೇ ನೀನು ಒಂದು ಮಳೆ ಕೊಡಪ್ಪ ಅಪ್ಪ ಈ ವರ್ಷ ಚೆನ್ನಾಗಿ ಬೆಳೆ ಕೊಡು ಅಂತ ಅಂದು ಈ ವರ್ಷ ಬೆಳೆ ಮಳೆ ಚೆನ್ನಾಗಿ ಕೊಟ್ಟು ಕೊಟ್ಟಿಲ್ಲ ಈ ವರ್ಷ ಮಳೆನೇ ಹೇಳ್ಬೇಕಂದ್ರೆ ಈ ವರ್ಷ ಮಳೆನೇ ಇಲ್ಲ ಈ ವರ್ಷ ಮಳೆ ಇಲ್ಲಿಕ್ಕೆ ಎಣ್ಣೆ ಗೊಬ್ಬರ ಮತ್ತು ಎಲ್ಲ ತಂದು ಮತ್ತು ಬೀಜ ಉನ್ ಬೀಜ ಹೂಡಿ ಮತ್ತು ಮಡಿಕೆ ಹೊಡ್ದು ಒಬ್ಬ ರೈತ್ರ ಫಸ್ಟು ಮ ಒಂದು ಮಳೆ ಬಂತಂದರೆ ಮಡಿಕೆ ಹೊಡಿತನ ಆ ಮಡಿಕೆ ಹೊಡದ ಮೇಲೆ ಒಂದು ಬೀಜವನ್ನು ಬಿತ್ತುತ್ತಾನೆ ಮಳೆ ಬರುತ್ತೆ ಎಂಬ ನಂಬಿಕೆ ಮೇಲೆ ದೇವರ ಮೇಲೆ ಭರವಸೆ ಇಟ್ಟು ಒಬ್ಬ ರೈತ ಮುಂದ್ವರಿತಾನೆ ಆ ರೈತ ಮುಂದ್ವರಿತ ಮುಂದ್ವರಿತಾರೆ ಆಗ ಮಳೆನೇ ಬರಲಿಲ್ಲ ಅಂತಂದರೆ ಅವ್ರಿಗೆ ತುಂಬ ತುಂಬ ತುಂಬ ಕಷ್ಟನೇ ಆಗುತ್ತದೆ ಯಾಕಪ್ಪ ಅಂತಂದರೆ ಇವಾಗ ಒಂದು ಬೀಜವನ್ನು ಬಿತ್ತಿದ ಮೇಲೆ ಅದು ಫಲ ಕೊಡ್ದಿದ್ರೆ ಮನ್ಷನ ಜೀವನ ಜೀವನನೇ ಅಲ್ಲ ಅಂತ ಅನ್ನಿಸಿಬಿಡ್ತದೆ ಯಾಕಂದರೆ ಒಂದು ರುಪಾಯ್ ಬಡ್ಡಿಯಂಗೆ ಎರಡು ರುಪಾಯ್ ಹತ್ತು ರುಪಾಯ್ ಬಡ್ಡಿ ಐದು ರೂಪಾಯಿ ಬಡ್ಡಿಯಂಗೆ ಎಷ್ಟೋ ಸಾಲ ಕೊಯ್ದು ದುಡ್ಡು ತಗೊಂಬಂದು ಇಲ್ಲ ಒಡವೆ ಒತ್ತಿಟ್ಟು ಮನೆಯಲ್ಲಿ ಇರೊಕ್ಕಂಥ ಹೆಂಡತಿ ಮಕ್ಳ ಒಡವೆನೂ ಒತ್ತಿಟ್ಟು ಬಂದು ಆ ಭೂಮಿ ತಾಯಿ ಮೇಲೆ ಒಂದು ನಂಬಿಕೆ ಇಟ್ಟು ಹೊಲ ಗದ್ದೆಯನ್ನು ಮಾಡುವಾಗ ಅದರಲ್ಲಿ ಫಲ ಸಿಗದೆ ಫಲ ಸಿಗ್ದಿದ್ರೆ ಫಲ ಸಿಕ್ಕಿಲ್ಲ ಅಂತಂದ್ರೂ ಕೂಡ ಎಲ್ಲ ವ್ಯರ್ಥ ಆಗ್ಬಿಟ್ರೆ ಮನುಷ್ಯನು ಒಬ್ಬ ರೈತ ಏನಾಗ್ಬಿಡ್ತಾನಂದ್ರೆ ಅವಾಗ ಆತ್ಮಹತ್ಯೆ ಮಾಡಿಕೊಳ್ಳೋದು ಮತ್ತು ಈ ಥರ ಎಲ್ಲ ಆಗುತ್ತದೆ ಈ ಥರ ಎಲ್ಲ ಆಗಬಾರ್ದು ಅಂತಂದರೆ ಸರಿಯಾದ ಸಮಯಕ್ಕೆ ಮಳೆ ಇರ್ಬೇಕು ಇಲ್ಲ ಅಂತಂದ್ರೆ ಅಥವಾ ಇಲ್ಲ ಅಂತಂದರೆ ಗೌರ್ಮೆಂಟ್ ಕಡೆಯಿಂದ ಗಂಗ ಬೋರನ್ನು ಹಾಕಿಸಿ ಕೊಟ್ಟರೆ ಒಂದು ರೈತರ ಜೀವನಕ್ಕೆ ಒಂದು ಎಲ್ಪ್ ಆಗುತ್ತದೆ ಅದು ಒಂದು ಜೀವನ ಕೂಡ ಸಾರ್ಥಕ ಹೊಂದ್ತದೆ ಯಾಕಪ್ಪ ಅಂತಂದರೆ ಈವತ್ತು ಇವತ್ತು ಮಳೆ ಇಲ್ಲ ಅಂತಂದರೆ ಜನಕ್ಕೆ ಎಷ್ಟು ಕಷ್ಟ ಎಷ್ಟು ಸಮಸ್ಯೆ ಎಷ್ಟು ಇದೆ ಒಬ್ಬ ರೈತ ಒಂದು ತನ್ನ ಕಾಲಿನ ಮೇಲೆ ತಾನು ಜೀವನ ಮಾಡೋದು ಹೇಗೆ ಅಂತಂದರೆ ಇವಾಗ ತನಗೆ ಹೊಲ ಮನೆ ಬಿಟ್ಟರೆ ಮತ್ತೆ ಬೇರೆ ಕೆಲಸ ಏನಿರಲ್ಲ ಮತ್ತು ಒಂದು ಊರಲ್ಲಿ ಫ್ಯಾಕ್ಟ್ರಿ ಇದ್ರೆ ಫ್ಯಾಕ್ಟ್ರಿಗೆ ಹೋಗೋದು ಅದೇ ನಾವು ಹೊಲ ಮನೆ ನಂಬಿಕ್ಯಂಡ್ ಇದ್ರೆಗಿನ ನಮ್ಮ ನಮ್ಮ ಮನೇಲಿ ಒಂದು ಹೊತ್ತಿಗೆ ಊಟಕ್ಕೂ ಕೂಡ ಕಷ್ಟ ಆಗಿಬಿಡ್ತದೆ ನಾವು ಬಡೌರು ಅನ್ನೋದು ಕೂಡ ಮರೆತು ಅವ್ರು ಆತ್ಮಹತ್ಯೆ ಮಾಡ್ಕ್ಯಳಕ್ಕು ಹೇಸಲ್ಲ ಯಾಕಪ್ಪ ದೇವರೇ ನಮಗೆ ಇಂಥ ಕಷ್ಟ ತಂದಿಟ್ಟೆ ಅಂತಂದು ಮತ್ತೆ ದೇವರಲ್ಲಿ ಕೇಳಿಕೊಳ್ಳುವಾಗ ಅಪ್ಪ ಈ ವರ್ಷ ಮಳೆ ಇಲ್ಲ ಏನಿಲ್ಲ ಬೆಳೆ ಇಲ್ಲ ಹೇಗಪ್ಪ ನಮ್ಮ ಜೀವನ ಅಪ್ಪ ಒಂದು ಹೊತ್ತಿಗೆ ಕೂಡ ಊಟಕ್ಕೆ ಕಷ್ಟ ಆಗ್ಬಿಡತ್ತಲ್ಲ ಅಂತ ಅಂದು ಕೇಳ್ಕೊಳ್ತಾರೆ ಅದೇ ಅದೇ ಕಾರ್ಣ ಇಷ್ಟು ಎಷ್ಟೋ ಜನ ಅನೇಕ ಬಡೌರು ಇದ್ದಾರೆ ಅವ್ರಿಗ ಅವರ ಜೀವನ ಹೇಗೆ ನಡಿತದೆ ಹೇಗೆ ಇಲ್ಲ ಎಂಬುದು ಒಬ್ಬ ರೈತ ನ ನೀ ಹನಿ ನೀರಾವರಿ ಅಂತಂದರೆ ಈಗ ಹೇಗೆ ಮೆಣ್ಸಿನ ಒಂದು ಮೆಣ್ಸಿನ ಬೀಜ ಹೂಡಿದಾಗ ಅದು ಒಂದು ಸಸಿಯಾಗಿ ಬೆಳೆಯುತ್ತದೆ ಅದಕ್ಕೆ ಹನಿ ನೀರಾವರಿ ಹನಿ ನೀರಾವರಿ ಅಂತಂದರೆ ಅದಕ್ಕೆ ಹನಿಯಾಗಿ ನೀರಾವರಿ ಮಾಡುತ್ತಾರೆ ಅದಕ್ಕೆ ಮಾಡಲಿಲ್ಲ ಅಂತಂದ್ರೆ ಸರಿಯಾಗಿ ಬೆಳೆ ಬರೋಲ್ಲ ಅದಕ್ಕೆ ಎಣ್ಣೆ ಗೊಬ್ಬರ ಎಣ್ಣೆ ಗೊಬ್ಬರ ತಂದು ಮತ್ತೆ ಹೊಡಿದಾಗ ಅದು ಚೆನ್ನಾಗಿ ಮತ್ತು ಹಚ್ಚ ಹಸ್ರಾಗಿ ಇರ್ತದೆ ಹಚ್ಚ ಹಸ್ರಾದಾಗ ಅದು ಒಳ್ಳೆಯ ಫಲ ಬ ಒಳ್ಳೆಯ ಫಲ ಬಂದಾಗ ಮತ್ತೆ ಮಳೆ ಬಂದುಬಿಟ್ರೆ ಅದೆಲ್ಲ ಕೆಟ್ಟು ಹೋಗಿ ಬಿಡುತ್ತದೆ ಅದಕ್ಕೆ ಕೆಟ್ಟು ಹೋದಾಗ ನಾವು ಮಾಡಿರ್ತಕ್ಕಂಥ ಎಲ್ಲ ಫಲ ಹಾಕಿರುಕ್ಕಂಥದ್ದು ಎಲ್ಲದು ವೇಷ್ಟು ವ್ಯರ್ಥವಾಗಿ ಬಿಡ್ತದೆ ಅದು ಫಲ ಫಲ ಒಂದು ಬೀಜವು ಸರಿಯಾದ ಸಮಯಕ್ಕೆ ಅದು ಮಳೆ ಬಂದ್ರೆ ಮಾತ್ರ ಅದು ಚೆನ್ನಾಗಿ ಬೆಳೆ ಬರುತ್ತದೆ ಅದು ಬೆಳೆ ಬಂದ ಮೇಲೆ ಅದು ಮಳೆ ಬಂದರೆ ಎಲ್ಲ ಕೆಟ್ಟೋಗಿಬಿಡುತ್ತದೆ ಒಬ್ಬ ಮನುಷ್ಯನು ಒಂದು ಮೆಕ್ಕೆ ತೆನೆ ಹಾಕಿದಾಗ ಮೆಕ್ಕೆಜೋಳ ಹೂಡಿದಾಗ ಮಳೆ ಬರುತ್ತೆ ಎಂಬ ನಂಬಿಕೆ ಮಡಿಕೆ ಹೊಡ್ದು ಬಂದಿರ್ತಾನೆ ಆ ನಂಬಿಕೆ ಮೇಲೆ ಮಳೆ ಬಂದು ಆ ಬೀಜವು ಸಸಿಯಾಗಿ ಬರುತ್ತದೆ ಸಸಿಯಾಗಿ ಬಂದಾಗ ಸಸಿಯಾಗಿ ಬಂದಾಗ ಆವಾಗ ಅದರಲ್ಲಿ ಕಳೆ ತೆಗೆಸ್ತಾರೆ ಮತ್ತು ಎಣ್ಣೆ ಹೊಡಿತಾರೆ ಗೊಬ್ಬರ ಹಾಕತ್ತಾರೆ ಮತ್ತು ನೀರು ಕಟ್ತಾರೆ ಮಳೆ ಇಲ್ಲಂತಂದರೆ ಅಥವಾ ಗೋರ್ಮೆಂಟ್ ಕಡೆಲಿಂದಕ್ಕಂಥ ಬಂದ್ರೆ ಬೋರಾದ್ರೂ ಇರ್ಬೇಕು ಅದು ಬೋರೂ ಇಲ್ಲ ಅಂದ್ರೂ ಕೂಡ ನಾವು ಅಲ್ಲಿ ಇಲ್ಲಿ ದುಡ್ಡು ಅವರು ಇವರು ಕೆಲಸ ಮಾಡಿ ಕಷ್ಟಪಟ್ಟು ಕಣ್ಣಿಗೆ ನಿದ್ದೆ ಇಲ್ದಂಗೆ ಅಪ್ಪ ಅಮ್ಮ ಆಸತ್ತು ಬೇಸತ್ತು ಇಲ್ದಂಗಂದರೆ ಸೊಪ್ಪು ಕೂಳು ಇದ್ದಂಗೆ ನಿಂತ್ಕಂಡು ಇದ್ದಂಗೆ ಕೆಲಸ ಮಾಡಿ ಅಷ್ಟೆಲ್ಲ ದುಡ್ಡು ಸಂಪಾದಿಸಿ ಇಷ್ಟೆಲ್ಲ ಕೆಲಸೆಲ್ಲ ಮಾಡಿ ಇಷ್ಟೆಲ್ಲ ಆದ್ರೂ ಕೂಡ ನಮ್ಮ ಜೀವನ ಹೇಗಪ್ಪಾ ನಾವು ಇಷ್ಟೆಲ್ಲ ಮಾಡಿದ್ರೂ ಕೂಡ ಇದ್ರ ಸರ್ಯಾದ ಸಮಯಕ್ಕೆ ಅಪ್ಪ ಬೆಳೆ ಬರಲಿಲ್ಲ ನಾವು ಇಷ್ಟು ಮಾಡಿದ್ರೂ ಕೂಡ ಸಮಸ್ಯೆ ಇಷ್ಟೆಲ್ಲ ಸಮಸ್ಯೆ ಇದೆ ಇಷ್ಟೆಲ್ಲ ವ್ಯರ್ಥ ಆಗ್ತದೆ ಹೇಗಪ್ಪ ನಮ್ಮ ಜೀವನ ಅಂತ ನಾ ಅಂದುಕೊಂಡಾಗ ದೇವರೇ ನೀನೇ ಅಂತ ಅಂದು ನಾವು ದೇವ್ರ ಮೇಲೆ ಭಾರ ಆದರೆ ದೇವರು ಎಲ್ಲ ಟೈಮ್ನಲ್ಲಿ ಇರಲ್ಲ ದೇವರು ಕೆಲ್ವಂದು ಟೈಮ್ನಾಗ ಇರ್ತಾರೆ ಅಷ್ಟೇ ರೈತರು ಇವತ್ತು ನಮ್ಮ ಬ ನಮ್ಮ ಬ್ಯ ಬೆನ್ನೆಲುಬು ಏನಂತ ಅಂದರೆ ರೈತ ಒಬ್ಬ ರೈತ ಒಂದು ಬೆಳೆ ತಗೊಳ್ದೆ ಆರಾಮಾಗಿ ಸಿಟಿಗಳಲೆಲ್ಲ ಆಪಿಸಿಗೋತ್ತಾರೆ ಮತ್ತು ಆ ಕೆಲಸ ಈ ಕೆಲಸ ಓದಿರೋರು ಗೌರ್ಮೆಂಟ್ ನೌಕರಿ ತಗೊಂತಾರೆ ಎಲ್ಲ ತಗೊಂತಾರೆ ಅಲ್ಲಿ ಆಪಿಸ್ನಾಗ ಕುತ್ಕಂಡ್ ಸುಮ್ಮನೆ ಬರ್ದು ಸೈನ್ ಮಾಡಿ ಬುಕ್ಕಾ ಇದು ಮಾಡೋದಲ್ಲ ಅದ್ರ ಏನು ನಾ ನಮ್ಮ ಬೆನ್ನೆಲುಬು ಯಾರು ಅಂತಂದರೆ ನಮ್ಮ ಬೆನ್ನೆಲುಬೇ ಒಬ್ಬ ರೈತ ಆ ರೈತನಿಗೆ ನಾವು ಸಹಕಾರ ಮಾಡ್ದಿದ್ರೆ ನಾವು ಏನ್ ಮಾಡಿದ್ರು ಕೂಡ ವ್ಯರ್ಥ ಮತ್ತು ವೇಸ್ಟು ಆಮೇಲಾದ್ರೆ ಆ ರೈತ ಬೆಳೆತಕ್ಕಂಥ ಎಲ್ಲ ಬೆಳೆಯನ್ನು ಮತ್ತು ಆಪಿಸ್ ಮಾಡೊ ವರ್ಕರ್ರು ಅವ್ರು ದುಡ್ಡು ಕೊಟ್ಟು ತಗಂಡು ತಿಂತಾರೆ ಅದ್ರ ಮಾಡ್ದ್ರೆ ಅದನ್ನ ಎಷ್ಟು ಬೆ ಅದನ್ನ ಕಷ್ಟ ಪಟ್ಟು ಮಾಡಿದ ಮೇಲೆ ಅದು ಬೆಳೆ ತಗನ್ ಮೇಲೆ ಗೊತಾಗೋದು ಇದ್ರ ಕಷ್ಟ ಏನು ರೈತ್ರ ಜೀವನ ಏನಂತಂದು ಗೊತ್ತಾಗೋದೆ ಅವಾಗ ಆ ರೈತರಿಗೆ ಬೆಲೆ ಕಟ್ಟಕ್ಕೆ ಆಗೋಲ್ಲ ನೀವು ಎಷ್ಟು ಸಂಪಾದನೆ ಮಾಡಿದ್ರೂ ಕೂಡ ರೈತರಷ್ಟು ಯಾರೂ ಬರೋಲ್ಲ ಇವತ್ತು ರೈತರು ಇರೋದಕ್ಕೆ ನಾವು ಎಲ್ಲ ಕೂತು ಊಟ ಮಾಡಕ್ಕತ್ತೀವಿ ನೆರಳಲ್ಲಿ ಜೀವನ ಮಾಡ್ತಿದ್ವಿ ಅದೇ ರೈತರು ಬಿಸಿಲಲ್ಲೆಲ್ಲ ಮಳೆಯನ್ನೆಲ್ಲ ಬಿಸ್ಲು ಅನ್ನೋಲ್ಲ ಮಳೆ ಅನ್ನೋಲ್ಲ ಆದರೆ ಕಣ್ಣಿಗೆ ನಿದ್ದೆ ಇಲ್ದಂಗೆ ಎಷ್ಟೊತ್ತಿಗೆ ಬೇಕಾರೆ ಅಷ್ಟೊತ್ನೊಯ್ ಹೊಲ ಗದ್ದೆಗೆ ನೀರು ಕಟ್ಟಿ ಗೊಬ್ಬರ ಹಾಕಿ ಅದಕ್ಕೆ ಎಲ್ಲ ಕೂಲಿ ಆಳನ್ನೇ ಕರ್ಕಂಡೋಗಿ ಎಲ್ಲ ಕೆಲಸ ಮಾಡ್ಸತಾರೆ ಅದರಿಂದ ಫಲ ಸಿಕ್ಕರೆ ಅವ್ರ ಪುಣ್ಯ ಇರ್ತೈತಿ ಫಲ ಸಿಗ್ದಿದ್ರೆ ಅವ್ರು ಬೇಸತ್ಕೊಂಡು ಅಪ್ಪ ಏನಪ್ಪ ಈ ಜೀವನ ವರ್ಷ ಎಲ್ಲ ಮಾಡಿದ್ದು ಒಂದೇ ದಿನ ನಷ್ಟ ಆಗ್ಬಿಡತ್ತೆ ಅಂತಂದು ಅವಾಗ ಸಾಲ ಸಂಬಂಧ ಮಾಡಿಕೊಂಡಾಗ ಅವಾಗ ತೀರಿಸೋದಕ್ಕೆ ಯಾರುರೂ ಇಲ್ಲದಿದ್ದರಂದರೆ ಅವ್ರು ಆತ್ಮಹತ್ಯೆ ಮಾಡಿಕೊಳ್ತಾರೆ ತಿಳ್ದಂತರು ಆದರೆ ಇವತ್ತು ಇಲ್ಲ ನಾಳೆ ತೀರಿಸ್ತ್ನೊ ಅಥವಾ ಭೂಮಿಯನ್ನು ಮಾರಾಟಕ್ಕಿಟ್ಟು ಮತ್ತೆ ದುಡ್ಡನ್ನು ಕಟ್ಟುತ್ತೇನೆ ಎಂಬ ಭರವಸದ ಮೇಲೆ ಇರ್ತಾರೆ ಅದೇ ಒಬ್ರು ಇಬ್ಬರು ಮಕ್ಕಳಿದ್ರೆ ಜೀವನ ಕೂಡ ಭಾರಿ ಕಷ್ಟ ಆಗುತ್ತದೆ ಅದರಿಂದ ಪ್ರತಿಯೊಬ್ಬ ರೈತರಿಗೂ ಕೂಡ ಒಂದು ಗೌರ್ಮೆಂಟ್ ಕಡೆಲಿದ್ದ ಬೋರನ್ನು ಹಾಕಿಸ್ಬೇಕು ಸರಿ ಸಮಯಗೇ ಮಳೆ ಇಲ್ಲ ಅಂತ ಅಂದ್ರೂ ಕೂಡ ನಮ್ಮ ಬೆನ್ನೆಲುಬು ರೈತ ಆಗಿರೊಕಂತರು ಈಗ ಆಪಿಸ್ನಲ್ಲಿ ಕುತ್ಕಂಡ್ ಡ್ಯೂಟಿ ಮಾಡ್ತಾರಲ್ಲ ಅವ್ರು ಹೀಗೆ ತಿಂತಾರೆ ಈಗ ಒಬ್ಬ ರೈತ ಎಲ್ಲ ಬೆಳೆದರೆ ತಾನೇ ಅದರಿಂದ ಅಕ್ಕಿ ಬೇಳೆ ಎಲ್ಲ ಬೆಳೆದರೆ ತಾನೆ ಬರೋದು ಅದೆ ರೈತ ಬೆಳಿಲಿಲ್ಲ ಅಂದರೆ ಹೇಗೆ ಬೆಳೆ ಸಿಗುತ್ತದೆ ಅದಕ್ಕೆ ಮಳೆ ಬರಬೇಕು ತಾನೆ ಮಳೆ ಬಂದರೆ ಅವರು ಬೆಳೆಯೋದು ಆ ಮಳೆ ಕೂಡ ಇಲ್ಲದಿದ್ದರೆ ಕೂಡ ಒಬ್ಬ ರೈತರನ್ನೇ ಒಬ್ಬ ರೈತನ ಜೀವನ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಗೌರ್ಮೆಂಟ್ ಕಡೆಯಿಂದ ಒಂದು ಬೋರ್ ಹಾಕಿಸಿದರೆ ಅದಕ್ಕೆ ಸಾರ್ಥಕ ಹೊಂದುತ್ತದೆ